ಹಲೋ ನಮಸ್ತೆ ಹಾಂ ನೀವು ಕಿಶೋರ್ ಅವ್ರ ಫೆರೆಂಟ್ಸಾ ಆಂ ನಿಮ್ಮ ಕಿಶೋರ್ ಓದೋದರಲ್ಲಿ ತುಂಬ ಸ್ವಲ್ಪ ವೀಕ್ ಆಗ್ತಾ ಬರ್ತಾ ಇದ್ದಾನೆ ಆಂ ಅದಕ್ಕೆ ಅದಕ್ಕೆ ನಾವು ಶಿಕ್ಷಕರೆಲ್ಲ ಸೇರಿಬಿಟ್ಟು ಈ ಥರ ಒಂದು ನಿರ್ಧಾರ ಮಾಡಿದ್ದೀವಿ ಕ್ಲಾಸ್ ಮುಗಿದ್ಮೇಲೆ ನಾವು ಸ್ವಲ್ಪ ಸಮಯ ಹೆಚ್ಚು ತರಗತಿಗಳನ್ನು ನಡೆಸ್ಬೇಕು ಒಂದು ನಲವತ್ತೈದು ನಿಮಿಷ ನಾವು ಹೆಚ್ಚು ಕಾಲ ಅವ್ರಿಗೆ ತರಗತಿಗಳನ್ನು ಮಾಡಬೇಕು ಅನ್ಕೊಂಡಿದ್ದೀವಿ ಅದಕ್ಕೆ ನೀವು ನಮಗೆ ಒಪ್ಪಿಗೆ ಕೊಡ್ತೀರಾ ಹಾಂ ಆಂ ಅದಕ್ಕೆ ನಾವಿಲ್ಲಿ ಹಾಂ ಮ್ಯಾಡಮ್ ನಾವು ಈ ಥರ ನಮ್ಮ ಪ್ರ್ಯಾಂಶುಪಾಲ್ರಗೆ ಕೇಳಿದ್ದೀವಿ ಇನ್ನು ಎರಡು ದಿನದಲ್ಲಿ ನೀವು ಮಾಡಿರಿ ಅಂತ ಹೇಳಿದ್ದಾರೆ ಅದಕ್ಕೆ ಇನ್ನು ಒಂದು ಎರಡು ಮೂರು ದಿನ ಬಿಟ್ಟು ನೀವು ನಿಮಗೆ ನಾವು ಇನ್ಫಮೇಶನ್ ಕೊಡ್ತೀವಿ ಅವಾಗ ನಿಮ್ಮ ಮಕ್ಕಳನ್ನ ಕಳಿಸಿ ಹಾಂ ಹೇಳಿ ಆಂ ಸರಿ ನೀವು ಕಳಿಸಿ ನಿಮ್ಮ ಒಪ್ಪಿಗೆ ಇದ್ದರೆ ನಾವೂ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಹಾಂ ಫೀಝ್ ಏನು ಅಂತ ಏನೂ ಇಲ್ಲ ನಾವೇ ಮಾಡ್ಕೊತೀವಿ ಹಾಂ ಆಂ ಹೌದು ಅದಕ್ಕೆ ನಾವು ಎ ಕ್ಲಾಸ್ ತಗೋಬೇಕು ಅಂತ ಹಾಂ ಸರಿ